ಜಗತ್ತು ತುಂಬ ವಿಸ್ತಾರವಾಗಿದೆ ಏಕೆಂದರೆ ಈಗ ಒಂದು ಕಡೆಯಿಂದ ಒಂದು ಹೋಗ್ಬೇಕಾದ್ರೆ ದೆ ವ್ಯೆವಿಧ್ಯತೆ ಮತ್ತು ಪ್ರಾಮುಖ್ಯತೆ ಪ್ರಾಕೃತಿಕವಾಗಿ ಮತ್ತು ಆರ್ಥಿಕವಾಗಿ ಭಾಳ ತುಂಬ ವಿಸ್ತಾರವನ್ನು ಜಗತ್ತು ಹೊಂದಿದೆ ಈಗ ಜಗತ್ತು ಬದಲಾಗಿದೆ ಎಂದೂ ನಮ್ಮ ಗಮನಕ್ಕೆ ತುಂಬ ಬಂದು ಬಂದು ಬರುತ್ತದೆ ಸಾಮಾನ್ಯವಾಗಿ ಏಕೆಂದರೆ ಮೊದಲು ಒಂದು ಕಡೆಯಿಂದ ಒಂದು ಇನ್ನೊಂದು ಕಡೆಗೆ ಹೋಗುದಂದ್ರೆ ತುಂಬ ಪ್ರಾಯಸದವ ಕಾ ವಾದ ಕೆಲಸವಾಗಿತ್ತು ಇದಕ್ಕೆ ನಾವು ಮೂರು ವಿಧದ ಸಾರಿಗೆ ಮಾರ್ಗವನ್ನು ನೀರು ಭೂಮಿ ಜಲ ವಾಯು ವಾಯು ಮಾರ್ಗವನ್ನು ಬ ಅಬ ವಾಯು ಮಾರ್ಗ ಸ್ವಲ್ಪ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಬಳಕೆಯಲ್ಲಿತ್ತು ತುಂಬ ಖರ್ಚುದಾಯಕವಾಗಿದ್ದರಿಂದ ನೀರಿನ ಮೂಲಕ ಇಲ್ಲ ಭೂಮಿಯ ಮೂಲಕ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ಬೇಕಾದ್ರೆ ತುಂಬ ಶ್ರಮದಾಯಕವಾಗಿತ್ತು ಈಗ ನೆನ್ಸಿದ ಕೂಡಲೇ ಒಂದು ಕಡೆಯಿಂದ ಒಂದು ಕಡೆಗೆ ನಾವು ಸಂಚರಿಸ್ಬೋದು ಜಗತ್ತು ಈಗ ತುಂಬ ಸಮೀಪ ಒಂದಕ್ಕೆ ಒಂದು ಸ್ಥಳ ಇನ್ನೊಂದು ಸ್ಥಳ ತುಂಬ ಸಮೀಪವಾಗಿದೆ ಮತ್ತು ಈಗ ಡಿಜಿಟಲ್ಲ ಮಾಧ್ಯಮ ಮತ್ತು ಮೊಬೈಲ ಮೊಬೈಲ್ ಕ್ರಾಂತಿಯಿಂದಾಗಿ ಇನ್ನೂ ಸಂಕೂ ಸಂಕುಚಿತವಾಗಿದೆ ಅಂತ ನಾವು ಹೇಳ್ಬೋದು ಮತ್ತು ವಿಸ್ತಾರ ಆದ ಇದರಲ್ಲಿ ಹೋಗೊದಾದ್ರೆ ತುಂಬ ವೇಗವಾಗಿ ಬೆಳೀತಾ ಇದೆ ಆರ್ಥಿಕತೆಯು ವೇಗವಾಗಿ ಬೆಳೀತದೆ ಮತ್ತು ಸಾಮಾಜಿಕವಾಗಿಯೂ ಇದು ತುಂಬ ವೇಗವಾಗಿ ಜಗತ್ತು ಬೆಳೀತಾ ಇದೆ ಬೆಳ್ ಬೆಳಿತೆ ಬೆಳೆಯುವುದು ನಮ್ಮ ಗಮನಕ್ಕೆ ಬಂದಿದೆ ಮತ್ತು ಈಗ ಸಾಫ್ಟ್ವೇರು ಹಾರ್ಡ್ವೇರು ಇವುಗಳ ಮುಖಾಂತರ ಸಂಪರ್ಕ ಒಂದು ದೇಶ ಇನ್ನೊಂದು ದೇಶ ಅವಲಂಬನೆಯೂ ಜಾಸ್ತಿ ಜಾಸ್ತಿ ಆಗಿದೆ ಒಂದು ಹು ಒಂದು ಒಂದಕ್ಕೊಂದು ಅವಲಂಬಿತ ಆರ್ಥಿಕತೆಯು ಈಗ ನಮ್ಮ ಗಮನಕ್ಕೆ ತುಂಬ ಬಂದಿದೆ ದೇಶವೀಗ ಸ್ವಾವಲಂಬಿಯಾಗಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಈಗ ಜಗತ್ತು ಬೆಳೀತಾ ಬೆಳೀತಾ ಇದೆ ಉ ಉದಾರ್ಣೆಗೆ ಹೇಳುದಾದ್ರೆ ಈಗ ಮಾನವ ಸಂಪನ್ಮೂಲ ಒಂದು ಕಡೆ ಜಾಸ್ತಿ ಇದ್ದರೆ ಒಂದು ಕಡೆ ನೀ ಈಗ ಭಾರತದಿಂದ ಎಲ್ಲೋ ವಲಸೆ ಹೋಗ್ತರೆ ವಿದ್ಯಾರ್ಥಿಗಳು ಕಲಿ ಕಲಿತವ್ರು ಇಂಜಿನಿಯರ್ಸ್ಗಳು ಅಮೇರಿಕಾ ಕೆನಡ ಇಂಗ್ಲೆಂಡು ಇಂಥ ದೇಶದಲ್ಲಿ ವಿಪುಲವಾದ ಅವಶ್ ಅವಕಾಶವಿರೋದ್ರಿಂದ ಇಲ್ಲಿಯ ಮಾನವ ಮೂಲ ಸಂಪತ್ತು ಬೇರೆ ದೇಶದಲ್ಲಿ ಆ ಅವಕಾಶವನ್ನು ಪಡೀತದೆ ಅಂತ ಹೇಳ್ಬೋದು